ನಮಸ್ಕಾರ ನಾನು ಮಿಂತ್ರಾ ಆನ್ಲೈನ್ ಶಾಪಿಂಗ್ ಆ್ಯಪಲ್ಲಿ ನನ್ನ ಯಜ್ಮಾನ್ರಿಗೆ ನಾನು ಶರ್ಟ್ಸ್ ತಗೊಂಡೆ ರೋಡ್ಸ್ಟರ್ ಕಂಪ್ನಿದು ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಆ ಶರ್ಟ್ ಪ್ರೈಸ್ ಬಂದು ಸಾವಿರದೊಂಬೈನೂರು ಸಾವಿರದೇಳ್ನೂರು ಹೀಗಿರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ಅವರು ಆಫರ್ಸ್ ಬಿಡ್ತಾರೆ ಸೊ ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದೆ ನನಗೆ ಒಂದು ಪ್ಯಾಂಟು ಒಂದು ಶರ್ಟು ಎರಡು ಒಂದು ಸಹ ಹತ್ತು ಹತ್ತಿರ ಸಾವಿರದ ಮುನ್ನೂರು ರೂಪಾಯಿ ಹಾಗೇ ನನಗೆ ಸಿಕ್ಕಿತು ಬಟ್ ಕ್ವಾಲಿಟಿ ಮಾತ್ರ ಆಸಮ್ ತುಂಬ ಚೆನ್ನಾಗಿದೆ ಎಲ್ಲ ರಿಲೈಯಬಲ್ ಆಗುತ್ತೆ ತುಂಬ ಚೆನ್ನಾಗೆ ನಾವು ಅದನ್ನ ಮೇಂಟೇನ್ ಮಾಡ್ಬೋದು ಕಾಟನ್ ಇದೆ ವಾಶ್ ಮಾಡ್ಬೋದು ವಾಷಿಂಗ್ ಮಿಷಿನು ಹ್ಯಾಂಡ್ ವಾಶು ಎಲ್ಲ ಮಾಡ್ಬೋದು ನನಗೆ ಈವನ್ ಕಲರ್ಸು ಕೂಡ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಮಿಂತ್ರ